ಹಲೋ ಆಂ ಹೇಗಿದ್ದೀರಾ ಅಕ್ಕಾ ಆಂ ಅಕ್ಕ ಚೆನ್ನಾಗಿದ್ದೀನಿ ಆಂ ಇದು ಆಂ ನನ್ನ ಅಣ್ಣನ ಮದುವೆ ಇತ್ತು ಅಕ್ಕ ಅದಕ್ಕೋಸ್ಕರನೇ ಅವನಿಗೆ ಶಾಪಿಂಗ್ ಮಾಡಕ್ಕೆ ಹೋಗ್ಬೇಕು ಗೋಲ್ಡ್ ಮತ್ತು ಬಟ್ಟೆಗಳ್ನೆಲ್ಲ ಪರ್ಚೇಸ್ ಮಾಡಬೇಕು ನಿಮ್ಮನ್ನ ಕರ್ಕೊಂಡು ಹೋಗೋಣ ಮತ್ತು ನಿಮ್ಗೆ ಯಾವುದಾದ್ರೂ ಅಂಗಡಿ ಏನಾದರೂ ಗೊತ್ತಿದ್ದರೆ ಯ ಅಥವಾ ಕಮ್ಮಿಗೆ ಕೊಡಿಸೋ ಅಂಥದ್ದು ಯಾವುದಾದ್ರೂ ಶಾಪ್ಗಳಿದ್ದರೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಕಾಲ್ ಮಾಡಿದೆ ಹಾಂ ಅಕ್ಕ ಹಾಂ ಅಕ್ಕಾ ಹಾಂ ಹಾಂ ಅಕ್ಕ ಹ್ಞೂ

ಆಂ ಅಕ್ಕ ಹಾಂ

ಹಾಂ ಹಾಂ ಅಕ್ಕ ನೀವು ಯಾವಾಗ ಫ್ರೀ ಇರ್ತೀರ ಅಂತ ಹೇಳಿದ್ರೆ ನಾನು ಬೇಕಾ ನಮ್ಮ ಅಣ್ಣನ್ನ ಮತ್ತು ನಮ್ಮ ಅಮ್ಮನನ್ನ ಕರ್ಕೊಂಡು ನಿಮ್ಮ ಜೊತೆ ಬರ್ತೀನಿ ನೀವು ಯಾವಾಗ ಫ್ರೀ ಇರ್ತೀರ ಅಂತ ಹೇಳಿದ್ರೆ ನಾನು ಆಗ ಕರ್ಕೊಂಡು ಬರ್ತೀನಿ

ಇನ್ನು ಒಂದು ವಾರ ಅಕ್ಕ ಆಂ ಹಾಂ ಅಕ್ಕ

ಹಾಂ ಅಕ್ಕ ಆಂ ಅಕ್ಕ ಅಣ್ಣನ ಮದುವೆ ಇದೆ ನೀವೂ ಬರಬೇಕು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಆಂ ಅಕ್ಕ ಏನೋ ಕೊಡಿಸ್ತೀರಾ ಕಮ್ಮಿಗೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಕೊಡಿಸ್ಬೇಕು ಹಾಂ ಅಕ್ಕ

ಹಾಂ ಅಕ್ಕ ಆ ನೋಡಿ ಏನೋ ನಿಮ್ಮ ನಂಬ್ಕೊಂಡು ಬರ್ತಾಯಿದಿನಿ ಕೊಡಿಸಿ

ಸರಿ ಅಕ್ಕ ಆಯಿತು ಅಕ್ಕ